ನಾನು ಹೆಚ್ಚಾಗಿ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಲು ಬಯಸುತ್ತೇನೆ ನಾನು ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತೇನೆ ಮತ್ತು ಏನಂದರೆ ಒಂದು ಮುಖ್ಯವಾದ ವಿಷಯ ಏನಂದರೆ ಯಾವುದೇ ಒಂದು ಸಾಂಸ್ಕೃತಿಕವನ್ನು ಸಂಸ್ಕೃತಿಯನ್ನು ಪಾಲಿಸುವಾಗ ಯಾವುದೇ ಒಂದು ಸಂಸ್ಕೃತಿಯನ್ನು ನಾವು ಅದನ್ನು ಮುಂತುಕೊಂಡು ಹೋಗುವಾಗ ನಾವೆಲ್ಲರೂ ಒಂದೇ ರೀತಿಯ ಉಡುಪನ್ನು ಧರಿಸಬೇಕು ಅಂದರೆ ಯಾವುದೇ ಒಂದು ಸಮಯ ಹಬ್ಬದ ಸಮಯದಲ್ಲಾಗಲಿ ಯಾವುದೇ ಒಂದು ಒಳ್ಳೆಯ ಸಮಯದಳ್ಳಿ ಆಗಲಿ ಹೆಣ್ಣುಮಕ್ಕಳೆಲ್ಲರು ಒಂದು ಒಳ್ಳೆಯ ಚೂಡಿದಾರವೊ ಅಥವಾ ಸೀರೆಯೋ ಆ ಥರ ಎಲ್ಲ ಬಟ್ಟೆಗಳನ್ನು ಹಾಕಬೇಕು ಮತ್ತು ನಾವೆಲ್ಲರೂ ಅಂದರೆ ಒಂದು ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಯುಗ ಎಲ್ಲರೂ ಕೂಡ ಅವರವರ ಮೊಬೈಲ್ನಲ್ಲಿ ಅಡಗಿಕೊಂಡು ಇರ್ತಾರೆ ಅಲ್ಲದೆ ಯಾರಿಗೂ ಕೂಡ ಯಾವ್ದಕ್ಕೂ ಸಮಯ ಕೂಡ ಇರುವುದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಹಬ್ಬದ ದಿನ ಆದರೂ ಒಂದಾಗಬೇಕು ಎಲ್ಲರೂ ಕೂಡ ಒಟ್ಟಾಗಿ ಹಬ್ಬ ಮಾಡಬೇಕು ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಹುಡುಗಿಯರು ಕೂಡ ತುಂಬ ಮೈತುಂಬ ಬಟ್ಟೆ ಹಾಕಬೇಕು ಅನ್ನುವುದು ಇದೆ ಇದನ್ನೂ ಕೂಡ ನಾವು ಪಾಲಿಸಬೇಕು ಮತ್ತು ಎಲ್ಲರೂ ಕೂಡ ಭಾರತದ ಸಂಸ್ಕೃತಿಯನ್ನು ಮೇಲೆ ಎತ್ತಲು ಒಳ್ಳೆಯ ಶ್ರಮವನ್ನು ಪಡಬೇಕು ಮತ್ತು ಮುಖ್ಯವಾಗಿ ನನ್ನ ಪ್ರಕಾರ ಹೇಳುವುದಾದರೆ ಸಂಸ್ಕೃತಿಯನ್ನು ಉಳಿಸಲು ಮುಖ್ಯವಾದ ಕಾರಣ ಏನಂದರೆ ನಮಗೆ ಮೊದಲಿಗೆ ಯಾರು ಸಂಸ್ಕೃತಿ ಸಂಸ್ಕೃತಿ ಅಂತ ಹೇಳ್ತೇವೆ ನೋಡಿ ಅವರಿಗೆ ಸಂಸ್ ಸಂಸ್ಕೃತಿಯ ಬಗ್ಗೆ ಜ್ಞಾನ ಇರಬೇಕು ಯಾರು ಸಂಸ್ಕೃತಿಯನ್ನು ಪಾಲಿಸಬೇಕು ಯಾರು ಸಂಸ್ಕೃತಿಯನ್ನು ಪಾಲಿಸಬಾರ್ದು ಎನ್ನುವುದರ ಬಗ್ಗೆ ಒಂದು ಚಿಕ್ಕ ಜ್ಞಾನ ಆದರೂ ಇರಬೇಕು ಸಂಸ್ಕೃತಿ ಅಂದರೆ ಖಾಲಿ ಕೇವಲ ಬಟ್ಟೆ ಮೈ ಮುಚ್ಚುವ ಬಟ್ಟೆಯನ್ನು ಹಾಕುವುದಲ್ಲ ಮೊದಲು ನಮ್ಮ ಮನಸ್ಸು ಶುದ್ದವಾಗಿರಬೇಕು ಯಾವುದೇ ಒಂದು ಸಂಸ್ಕೃತಿಯನ್ನು ಪಾಲಿಸಬೇಕಾದ್ರೆ ಅದು ಅಚ್ಚುಕಟ್ಟಾಗಿ ಇರಬೇಕು ಯಾವುದೇ ಒಂದು ಸಂಸ್ಕೃತಿಯನ್ನು ಒಳ್ಳೆಯ ರೀತಿಯಲ್ಲಿ ಹೋಗಬೇಕಂದ್ರೆ ಈಗ ನನ್ನ ಪ್ರಕಾರ ನನ್ನ ಸಂಸ್ಕೃತಿ ಒಳ್ಳೆಯ ಪ್ರಕಾರದಲ್ಲಿ ಹೋಗಬೇಕಂದ್ರೆ ನನಗೆ ಮೊದಲು ಅದು ಅದರ ಮುಖ್ಯವಾಗಿ ಒಳ್ಳೆಯ ರೀತಿಯ ಸಿದ್ಧತೆ ಬೇಕು ಒಳ್ಳೆಯ ರೀತಿಯ ಸಿದ್ಧತೆ ಇದ್ದರೆ ಆ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ಎಂದು ಅರ್ಥ ಇನ್ನು ಯಾವುದೇ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಮಾತಾಡುವಾಗ ಅಲ್ಲಿ ಕೇವಲ ಶುದ್ಧವಾದ ಬಾಷೆಗೆ ಮಾತ್ರ ಅವಕಾಶವಿರಬೇಕು ಯಾವುದೇ ರೀತಿಯ ಕೆಟ್ಟ ರೀತಿಯ ಅವಾಚ್ಯ ಪದಗಳನ್ನು ನಾವು ಉಪಯೋಗಿಸಬಾರ್ದು ಅಲ್ಲಿ ಆ ಅಲ್ಲಿ ಆಗ ಮಾತ್ರ ನಮ್ಮ ಸಂಸ್ಕೃತಿಯು ಎಲ್ಲಿಗೂ ಹೋಗದೆ ಜೋಪಾನವಾಗಿ ಇರ್ತದೆ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಕಾಪಾಡಲು ಕೇವಲ ಇಂದಿನ ಜೀವಂತ ಜನರಿಂದ ಸಾಧ್ಯ ಅದನ್ನು ಬಿಟ್ಟು ಯಾವುದೇ ಬರೆದಿಟ್ಟ ಪುಸ್ತಕಗಳಿಂದ ಸಾಧ್ಯವಿಲ್ಲ ಎಲ್ಲ ಯುವಕರು ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ದೂರ ಹೋಗದೆ ನಮ್ಮ ಸಂಸ್ಕೃತಿಯಲ್ಲಿಯೇ ಇರಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ನಮ್ಮ ಸಂಸ್ಕೃತಿ ಹೇಗೆ ಅಂದರೆ ನಮ್ಮ ಭಾರತೀಯರ ಸಂಸ್ಕೃತಿ ಏನಂದರೆ ಮತ್ತು ಈ ತುಳುನಾಡಿನ ಸಂಸ್ಕೃತಿ ನಮ್ಮ ಮನೆಯ ಸಂಸ್ಕೃತಿ ಏನಂದರೆ ಬಾಯಾರಿ ಬಂದ ಯಾ ಶತ್ರುವೇ ಆಗಿರಾಲಿ ಮಿತ್ರನೆ ಆಗಿರಲಿ ಅವನಿಗೆ ಒಂದು ಲೋಟ ಆದರೂ ನೀರು ಕೊಡಬೇಕು ಅಂತ ಇದೆಲ್ಲ ನಮ್ಮ ಪರಂಪರೆಯನ್ನು ಎತ್ತಿ ಸಾರ್ತದೆ ಮತ್ತು ನಮ್ಮ ಹಿರಿಯರು ಕೆಲವೊಂದು ರೀತಿಯ ಸಂಸ್ಕೃತಿ ಮಾಡಿದ್ದಾರೆ ಹೀಗೆ ದೇವಸ್ಥಾನಕ್ಕೆ ಮುಟ್ಟಾದ ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಹೋಗಬಾರ್ದು ಮತ್ತು ಮಡಿ ಮೈಲಿಯನ್ ಮಡಿ ಮೈಲಿಗೆಯನ್ನು ನಾವು ಕಾಪಾಡಬೇಕು ಅದನ್ನು ಇದನ್ನು ಅದನ್ನು ನಾವು ಕೂಡ ಪಾಲಿಸಬೇಕು ನಮ್ಮ ಹಿರಿಯರು ನಮಗೆ ಯಾವ ರೀತಿಯ ಪರಂಪರೆಯನ್ನು ಮಾಡಿದ್ದಾರೆ ಯಾವ ರೀತಿಯ ಸಂಸ್ಕೃತಿಯನ್ನು ಕಂಡುಕೊಂಡಿದ್ದಾರೆ ಅದನ್ನು ಈಗಿನ ಮಕ್ಕಳೂ ಕೂಡ ಪಾಲಿಸಬೇಕು ಅನ್ನುವುದು ನನ್ನ ಧ್ಯೇಯ